ಹೌದೌದು ಕೊಬ್ಬರಿ ಎಣ್ಣೆ ಮಾಲಿಕರು ಹೇಳಿ ಸರ್ ಎಲ್ಲದಕ್ಕೂ ಸೇರಿಬಿಟ್ಟು ಎಲ್ಲದಕ್ಕೂ ಸೇರಿಬಿಟ್ಟು ನಮ್ಮ ಹತ್ರ ಒಂದೇ ಕೊಬ್ಬರಿ ಎಣ್ಣೆ ಅದನ್ನ ನೀವು ನಾನಾ ಥರದಲ್ಲಿ ಯೂಸ್ ಅಂದರೆ ಉಪಯೋಗ ಮಾಡ್ಕೊಬೋದು ಈಗ ನಾವ್ಕೊಡೋ ನಾವು ನಾವು ಕೊಡೋ ಕೊಬ್ಬರಿ ಎಣ್ಣೆ ಬಂದ್ಬಿಟ್ಟು ನಿಮಗೆ ಎಲ್ಲಾ ಒಂದು ನೀವು ಕೂದಲಿಗೂ ಯೂಸ್ ಮಾಡ್ಕೊಬೋದು ಅಡುಗೆಗೂ ಯೂಸ್ ಮಾಡ್ಕೊಬೋದು ಆಮೇಲೆ ಬಾಡಿ ಮಾಸಜಿಂಗಿಗೂ ಅಂದರೆ ಮೈ ಇದಕ್ಕೂ ಕೂಡ ನೀವು ಯೂಸ್ ಮಾಡ್ಕೊಬೋದು ಅಂದರೆ ಈ ಥರ ಉಪಯುಕ್ತ ಆಗತ್ತೆ ಹಾಂ ಬೆಲೆ ಬಂದ್ಬಿಟ್ಟು ಎರಡ್ನೂರ ಇಪ್ಪತ್ತು ರೂಪಾಯಿ ಒಂದು ಲೀಟರ್ಗೆ ಎರಡ್ನೂರ ಇಪ್ಪತ್ತು ರೂಪಾಯಿ ನೀವು ಜಾಸ್ತಿ ಲೀಟರ್ಸ್ ತೊಗೊತೀರ ಅಂದರೆ ತಗೋತೀರಾ ಅದಕ್ಕೇನು ಡಿಸ್ಕೌಂಟ್ ಬೇಕೋ ಅದನ್ನು ಡಿಸ್ಕೌಂಟ್ ಹಾಕ್ಕೊಡ್ತೇವೆ ಯಾವುದೇ ಥರದಂತಹ ಮಿಶ್ರಣ ಯಾವುದೇ ಥರದಂತಹ ಮಿಶ್ರಣ ಕೂಡ ನಮ್ಮೇಣ್ಣೆಲಿ ಇರಲ್ಲ ನೀವು ಇದನ್ನ ತುಂಬಾ ಶುದ್ಧ ಶುದ್ಧ ಕೊಬ್ಬರಿ ಎಣ್ಣೆ ನಮ್ಮಲ್ಲಿ ಸಿಗತ್ತೆ ನಮ್ಮ ನಮ್ಮಲ್ಲಿ ನೂರಿಂದ ನೂರ ಇಪ್ಪತ್ತು ಜನ ಖಾಯಂ ತೊಗೊಂಡು ಹೋಗೋರು ಇದ್ದಾರೆ ಸೋ ಯಾವುದೇ ಥರದಂತಹ ಇದುವರೆಗೂ ಯಾವುದೇ ಥರದಂತಹ ಯಾವುದು ಕಂಪ್ಲೆಂಟ್ಸ್ ಅನ್ನೋದು ಬಂದಿಲ್ಲ ಗ್ರಾಹಕರಿಂದ ಸಹ ಯಾವಾಗಲೂ ನಮಗೆ ನೂರಕ್ಕೆ ನೂರುಪಟ್ಟು ಸಕಾರಾತ್ಮಕ ಕ್ರಿಯೇನೆ ಬಂದಿರೋದು ಸಕಾರಾತ್ಮಕ ಕ್ರಿಯೇನೆ ಬಂದಿದೆ ನಮ್ಮ ಅಂಗಡಿ ಬಂದ್ಬಿಟ್ಟು ಜೋಗರಸ್ತೆಯಲ್ಲಿ ಮೋಹನ್ ಟೈಯರ್ಸ್ ಪಕ್ಕದಲ್ಲಿ ನಮ್ಮ ಅಂಗಡಿ ಇದೆ ನೀವಿಲ್ಲಿ ಬಂದ್ಬಿಟ್ಟು ಕಾಲ್ ಮಾಡಿ ಓಕೆ ಸರಿ ಸರ್ ಹಾಗಿದ್ದರೆ ಹ್ಞೂ